ಹಾಂ ಸರ್ ತಗೊಂಡಿದ್ದೀನಿ ಸರ್ ಇವಾಗಲೆ ತಾನೇ ಇಟ್ಕೊಂಡಿದ್ದೆ ನೀವೆ ಕೊಟ್ಟಿದ್ರಿ ಒಂದು ಫೈವ್ ಮಿನಿಟ್ಸ್ ಮುಂಚೆ ಸರ್ ಸಿಕ್ತಾ ಇಲ್ಲ ಸರ್ ಇದು ಟಿಕೆಟ್ ಕಳ್ದಿದೀವಿ ಸರ್ ಏನು ಮಾಡೋದು ಇವಾಗ ಪ್ರೊಸೀಜರ್ ಮತ್ತು ಎಷ್ಟ್ ಸಲ ತೆಗೀ ಅಲ್ಲ ಇವಾಗ ತೆಗ್ಸಿದಿನಲ್ಲ ಸರ್ ಮತ್ತು ಎಷ್ಟು ಸಲ ತೆಗ್ಸದು ಸರ್ ಅಯ್ಯೊ ಹೌದ ಸರ್ ಈಗ ಎಲ್ಲಿದೆ ಈಗ ಟಿ ಸಿ ಎಲ್ಲಿದಾರೆ ಸರ್ ಅವರು ಮುಂದ್ಗಡೆ ಇದಾರ ಈಗ ಚಕ್ಕಿಂಗ ಹೌದಾ ಸರ್ ಸರ್ ನಿಮ್ಮ ಕಡೆ ಶಾಂಪಲ್ ಇರಲ್ಲ ಏನು ಹೌದಾ ಅಂದರೆ ಈ ರೀತಿ ಕಾಪಿ ಎಲ್ಲ ಇರತ್ತಲ್ವ ಏಕಂದರೆ ಆ ರೀತಿ ಇಲ್ಲ ಸರ್ ಸಿಗ್ತಾಯಿಲ್ಲ ಇಲ್ಲಿ ನೋಡ್ತಾ ಇದ್ದೀನಿ ನಾನು ಏನು ಸಿಗ್ತಾಯಿಲ್ಲ ಸರಿ ಸರಿ ಸರಾ ಎಷ್ಟಿದೆ ಸರ್ ಟಿಕೆಟ್ ಇಲ್ಲಿಂದ ಅಲ್ಗೆ ನೂರ ಐವತ್ತು ರೀ ಬಿಜಾಪುರ ಮಠ ಸರ್ ಅದೆ ಸರ್ ತುಂಬ ಆತು ಸರ್ ಇದು ಹೌದು ಸರ್ ಇನ್ನೊಂದು ಮುಂದಿನ ಸ್ಟಾಪ್ ಎಷ್ಟೊತ್ತು ಆಗತ್ತೆ ಸರ್ ಟೈಮ್ ಟೈಮ್ ಹೇಳಿದರಲ್ಲ ಸರ್ ಹತ್ತಕ್ಕೆ ಸರಿ ಸರ್ ಒನ್ ಕೊಡಿ ಬಿಜಾಪುರ್ಕ ಕೊಡಿ ಒಂದು ಸರಿ ಸರ್ ಓಕೆ ಸರ್ ತ್ಯಾಂಕ್ ಯು